ಹಲೋ ಡಾಕ್ಟರ್ ಸಂತೋಷ್ ಅವರ ಅದೆ ನಾನು ಹೋದ್ ವಾರ ನಿಮ್ಮ ಕ್ಲಿನಿಕಿಗೆ ಬಂದಿದ್ದೆ ನಮಗೆ ಹೊಟ್ಟೆ ನೋವು ಇತ್ತು ಇವಾಗ ಪರವಾಗಿಲ್ಲ ಚೆನ್ನಾಗಿದೆ ಹಾಂ ತಗೋತಾ ಇದ್ದೀನಿ ಮತ್ತು ನಾವು ನಮ್ಮದು ಪ್ರಾಬ್ಲಮ್ ಇದೆ ಮತ್ತು ಬ್ಯಾಕ್ ಪೇನ್ ಏನೊ ಬಂದಿದೆ ನಾವು ಬರಬೇಕು ನೀವಿದೀರಾ ಹಾಸ್ಪಿಟ್ಲ್ಲ್ಲಿ ಅದು ಕೆಲಸ ಕೆಲಸ ಮಾಡ್ದಾಗ ಮಾತ್ರ ಬರುತ್ತೆ ಅತೀ ಹೆಚ್ಚು ವೈಟ್ ವೈಟು ಮಾಡ್ತೀವಿ ವೈಟೆತ್ತತಿವಿ ಅದರಿಂದ ಬ್ಯಾಕ್ ಪೈನ್ ಬಂದಿದೆ ಹಾಂ ಏನು ತೊಗೊಂಡಿಲ್ಲ ನೀವು ಬಂದು ನಿಮ್ಮ ಹತ್ರ ಕೇಳಿ ತಗುದ್ಕೊಳ್ಳೋಣ ಅಂತ

ಈಗ ಒಂದು ಟೂ ಡೇಸ್ ಆಗಿದೆ

ಇಲ್ಲ ಕಂಟಿನ್ಯೂಸ್ ಆಗಿ ಬರೋಲ್ಲ ಒಂದು ಒಂದು ಒನ್ ಡೇ ಬಂದರೆ ಮತ್ತೆ ನಾಳೆ ಬರೋಲ್ಲ ನಾಳೆ ಬಂದು ಅದೆ ವೇಯ್ಟು ಯಾವಾಗ ಅತಿ ಹೆಚ್ಚು ಎತ್ತುತೀವಿ ಆವಾಗ ಮಾತ್ರ ಬರುತ್ತೆ ಇಲ್ಲ ಅಂದರೆ ಬರೋಲ್ಲ ಹ್ಞೂ ನಾವು ಬಂದು ನಿಮ್ಮ ಹತ್ರ ಯಾವ ತರ ಇದು ಮಾಡ್ಬೇಕಂತ ತೋರಿಸ್ತೀವಿ ನೀವು ಅದ್ರ ಬಗ್ಗೆ ಹೇಳ್ಬೇಕು ಹೇಳ್ಬೇಕು ಸಿಗ್ತೀರ ನೀವು ಬಂದರೆ

ಹೌದಾ ನಾವು ನಾಳೆ ಬರುವಾಗ ಕಾಲ್ ಮಾಡ್ಕಂಡು ಬರೋದ ಒ ಇಲ್ಲ ಇಲ್ಲ ಯಾವುದು ಮಾಡಿಲ್ಲ ಯಾವುದು ಮಾಡಿಲ್ಲ ಇದೇ ಫಸ್ಟ್ ಟೈಮು ಹಂಗ್ ಆಗಿರೋದು ನಾಳೆ ನಾವು ಕಾಲ್ ಮಾಡ್ಕಂಡು ಬರ್ತೀವಿ ಓಕೆ ಧನ್ಯವಾದಗಳು